ಹಲೋ ಹಲೋ ಹೇಳಿ ಸರ್ ಯಾರು ಹಾಂ ಸರ್ ಹೇಳ್ರಿ ಯಾರು ಮಾತಾಡೋದು ಹಾಂ ಸರ್ ಹೇಳ್ರಿ ಹೌದೇನು ಸರ ಹೌದಾ ಎಲ್ಲಿ ಇದೀರಾ ಸರ್ ಬರ್ತೀರಾ ಬಂದಿದೀರಾ ಆಲ್ರೆಡಿ ಇವಾಗ ಕೊಪ್ಳಕ್ಕೆ ಹೌದೇನು ಸರ್ ಹಾಂ ಹಾಂ ಹಾಂ ಈಗ ನೀವು ಪ್ಲೇಸಸ್ ನೋಡ್ಬೇಕಾ ನೀವು ಸುತ್ತಮುತ್ತಲೂ ಹಾಂ ಹಾಂ ಹಾಂ ಹೌದಾ ಓಕೆ ಸರ್ ಇನ್ನು ಇಲ್ಲಿ ಕೊಪ್ಳದಲ್ಲಿ ಇದೀರಿ ನೀವು ಹಾಗಾದ್ರೆ ನಾನು ಅಲ್ಲೆಲ್ಲ ಅರೆ ನಿಮಗೆ ಇರೋದಕ್ಕೆ ಸ್ತಾ ಜಾಗ ಅಂದರೆ ಸರ ಒಂದು ಇರೋಕ್ಕೆ ಸ್ತಾ ಜಾಗ ಬೇಕಾಗಿತ್ತಲ್ ಸರ್ ನೈಟ್ ಆಲ್ಟಿಂಗ್ ಇರ್ತೀರಿ ಎಷ್ಟು ದಿನ ಇರ್ತೀರಿ ಇಲ್ಲಿ ಕೊಪ್ಳದಲ್ಲಿ ನೀವು ಎಷ್ಟು ದಿವಸ ಇರ್ತೀರಾ ಎರಡು ಮೂರು ದಿವಸ ಇರ್ತೀರಾ ಸರಿ ಹಾಗಾರೆ ಇಲ್ಲಿ ಇದೆ ಸರ್ ನಮ್ಮ ಪರ್ಚಯದಸ್ತು ಒಂದು ಓಮ್ ಇದೆ ಅಲ್ಲಿ ಬೇಕಾರೆ ನೀವು ಇರ್ಬೋದು ಒಂದು ಎರಡು ಮೂರು ದಿವಸ ಕೊಪ್ಳದಲ್ಲಿ ನೀವು ಮತ್ತು ಪ್ಲೇಸಸ್ ನೋಡ್ತೀರ ಅಂದರೆ ಇಲ್ಲಿ ಗವಿಮಠ ಇದೆ ಸರ್ ಗವಿಮಠದಲ್ಲಿ ತುಂಬ ಒಂದು ಚೆನ್ನಾಗಿದೆ ಅಲ್ಲಿ ಗವಿಮಠದ ಹಿಂದ್ಗಡೆ ಅಶೋಕ ಶಿಲೆ ಶಿಲಾಶಾಸನ ಇದೆ ಹಾಂ ನಮ್ಮಲ್ಲಿ ಕೊಪ್ಪಳದಲ್ಲಿ ಹಾಂ ಚೆನ್ನಾಗಿದೆ ಸರ್ ಆಮೇಲೆ ಕೊಪ್ಪಳ್ದ ಜಾತ್ರೆ ನಡೀತಾ ಇದೆ ಇವಾಗ ಈ ವರ್ಷ ಅದು ಜಾತ್ರೆ ಒಂದು ತುಂಬ ಚೆನ್ನಾಗಿದೆ ಜಾತ್ರೆ ನೋಡ್ಕೊಂಡು ಹೋಗ್ಬೋದ್ ನೀವು ಅದಾದ ನಂತರ ಇಲ್ಲಿಂದ ನೀವು ಕೊಪ್ಪಳ ಜಾತ್ರೆನ ಮುಗಿಸ್ಕೊಂಡು ಅಥ್ವಾ ಕೊಪ್ಪಳ ಗವಿಮಠ ನೋಡಿಕೊಂಡು ಅಲ್ಲಿಂದ ಮಳೆ ಮಲ್ಲೇಶ್ವರ ದೇವಸ್ಥಾನ ಇದೆ ಸರ್ ಅಲ್ಲಿ ಅಶೋಕ ಶಿಲಾಶಾಸನ ಅದನ್ನು ನೋಡ್ಬೌದು ಅದಾದ ನಂತರ ನೀವು ಇಲ್ಲಿ ಇದು ತುಂಗಭದ್ರಾ ಜಲಾಶಯ ಇದೆ ತುಂಗಭದ್ರಾ ಡ್ಯಾಮ್ ಇದೆ ಅದೆಲ್ಲ ಡ್ಯಾಮ್ ನೋಡಿಕೊಂಡು ನೀವು ಅದ್ರ ಪಕ್ಕದಲ್ಲಿ ಪಂಪವನ ಪಾರ್ಕ್ ಇದೆ ಪಾರ್ಕ್ ನೋಡ್ಬೋದು ಅಲ್ಲಿಂದ ಪಾರ್ಕ್ ನೋಡಿಕೊಂಡು ಸಾಯಂಕಾಲ ಈವ್ನಿಂಗ್ ಟೈಮ್ ನೀವು ಅಲ್ಲಿ ಇದು ಇದೆ ಸರ್ ಏನು ಕಾರಂಜಿ ತೋರ್ಸ್ತಾರೆ ಆ ಕಾರಂಜಿ ಒಂದು ನೋಡ್ಕೊಬೋದು ಅದಾದ ನಂತರ ನೀವು ಅಲ್ಲಿಂದ ಮತ್ತು ಹುಲಿಗೆಮ್ಮ ಟೆಂಪಲ್ ನಿಯರೆಸ್ಟ್ ಐತೆ ಅಲ್ಲಿ ಟೆಂಪಲ್ ನೋಡ್ಕೊಬೋದು ಅದಾದ ನಂತರ ನೀವು ಅದು ಮುಗಿಸ್ಕೊಂಡು ಒಂದು ದಿನ್ದಲ್ಲಿ ಅದೆಲ್ಲ ಮುಗುಸ್ಕೊಂಡು ಅಂಜನಾದ್ರಿ ಟೆಂಪಲ್ ಇದೆ ಅದನ್ನು ನೋಡ್ಬೋದು ಅಂಜನಾದ್ರಿ ಹನುಮಾನ್ ಜೆ ಜನ್ಮಸ್ಥಳ ಇದೆ ಅದೊಂದು ನೋಡಿಕೊಳ್ಬೋದು ಹಾಂ ಸರ್ ಒಂದು ದಿನ ಇದೆಲ್ಲ ಮುಗಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಎರಡನೇ ದಿವಸ ಹಂಪಿ ಒಂದು ನೋಡ್ಕೊಬೋದು ಸರ್ ಹಂಪಿ ನಿಯರೆಸ್ಟ್ ಆಗತ್ತೆ ಇಲ್ಲಿಂದ ಭಾಳ ದೂರ ಏನಾಗೋಲ್ಲ ಅದೊಂದು ನೋಡಿಕೊಂಡು ಒಂದು ದಿನ ಹಂಪಿನ ಮುಗಿಸ್ಕೊಂಡು ನೀವು ಮತ್ತೆ ಮಾರನೇ ದಿವಸ ಮೂರ್ ದಿವ್ಸ ಇರ್ತಿನ್ ಅಂದ್ರೆ ನೆಕ್ಸ್ಟ್ ಮಾ ಮೂರನೇ ದಿವಸ ಇಲ್ಲಿ ಇಲ್ಲಿದೆ ಇದು ಇಟಗಿ ದೇವಾಲಯ ಇದೆ ಎಲ್ಲಿ ಇಟಗಿಯಲ್ಲಿ ಬೃಹದೀಶ್ವರ ದೇವಾಲಯ ಇದೆ ಸರ್ ಅದನ್ನು ದೇವಾಲಯದ ಚಕ್ರವರ್ತಿ ಎಂದು ಕರೆಯುತ್ತೇವೆ ಅದನ್ನೂ ಸಹ ಒಳ್ಳೆಯ ಒಂದು ವಾಸ್ತುಶಿಲ್ಪದಲ್ಲಿ ಕಟ್ಟಿದಂಥ ಒಂದು ದೇವಾಲಯ ಅದನ್ನು ನೋಡಿಕೊಂಡು ಮತ್ತು ನೀವು ಮೂರು ದಿವಸ ಮುಗಿಸ್ಕೊಂಡು ಇಲ್ಲಿಂದ ನಿಮ್ಮ ನಿಮ್ಮ ಮುಂದೆ ಇರ್ತೀರಂದ್ರೆ ಮತ್ತೆ ಇನ್ನೂ ಪ್ಲೇಸ್ ಇರುತ್ತೆ ನೋಡ್ಬೋದು ಅಲ್ಲಿಂದ ಕನಕ ಕನಕ ಕನಕಗಿರಿ ಇದೆ ಅದಾದ ನಂತರ ಸುಮಾರು ಚೆನ್ನಾಗಿ ಇರೋ ಪ್ಲೇಸಸ್ ಇದವೆ ನೀವು ಇರ್ತೀರಾ ಮುಂದೆ ನೋಡ್ಕೊಬೋದು ಒಂದು ಮೂರು ಪ್ಲೇಸ್ ನೋಡಿರಿ ಮೂರು ದಿನ ಆದ್ಮೇಲೆ ನೀವು ಇರ್ತೀರಾ ಮತ್ತೆ ನೋಡೋಣಂತೆ ಇಲ್ಲಾಂದ್ರೆ ಮತ್ತು ಆಗ್ಲಾರ ಮತ್ತೆ ಮುಂದೆ ಬೇರೆ ಕಡೆ ಹೋಗುವಂತಿರಂತೆ ನಿಮ್ಮ ಊರಿಗೆ ಇಷ್ಟ ಆದ್ರೆ ನೋಡಿರಿ ಸರ್ರ್ ಬರ್ತೀನಿ ಸರ್ ನಿಮ್ಗೆ ಕಾಲ್ ಮಾಡ್ತೀನಿ ಮತ್ತೆ ನಾನು ಮನೆ ಕೇಳ್ಕಂಡು ನಿಮ್ಗೆ ಮತ್ತೆ ವಾಪಸ್ ಕಾಲ್ ಮಾಡ್ತೀನಿ ನಿಮಗೆ

ಹಾಂ ಓಕೆ ಸರ್ ಓಕ್